ಇಲ್ಲಿ ಅಪೌಷ್ಠಿಕತೆ ಅನ್ನೋದೇನು ಸಮಸ್ಯೆಯಾಗಿ ಕಾಣ್ಸೋಲ್ಲ ಯಾಕಂದರೆ ಇಲ್ಲಿ ಮಲೆನಾಡು ಪ್ರದೇಶವಾಗಿ ಇರೋದ್ರಿಂದ ಎಲ್ರಿಗೂ ಒಳ್ಳೇ ಅದು ಒಳ್ಳೆಯ ಒಳ್ಳೆ ರೀತಿಯಾದಂತಹ ಆಹಾರ ಆಹಾರ ದೊರೆಯುತ್ತೆ ಎಲ್ರು ಚೆನ್ನಾಗಿ ಎಲ್ಲ ಆಹಾರಗಳನ್ನ ತಗೋತಾರೆ ಆದರೆ ಅವ್ರವರ ಮನೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಆಹಾರವನ್ನ ತಗೋಳದು ಅಂಥ ಕ್ರಮಗಳ ವಿಧಿ ವಿಧಾನಗಳಿದ್ದಾವೆ ಮತ್ತು ಎಲ್ರಿಗೂ ಶುದ್ಧ ನೀರು ಸಿಗುತ್ತೆ ಮತ್ತು ಒಂದು ಟೈಮಲ್ಲಿ ಅದು ನೀರಿಗೆ ಕಷ್ಟ ಆಗ್ಬೋದು ಯಾಕಂದರೆ ಇಲ್ಲಿ ಮಲೆನಾಡು ಭಾಗವಾದ್ರಿಂದ ನಾವೂ ಹಳ್ಳಗಳು ಹಳ್ಳಗಳಲ್ಲಿ ಬರುವಂಥ ನೀರನ್ನೇ ಜಾಸ್ತಿ ನಂಬ್ಕೊಂಡಿರ್ತೀವಿ ಈ ಮಳೆಗಾಲ ಮಳೆ ಜಾಸ್ತಿ ಬರ್ಲಿಲ್ಲಾಂದಾಗ ನಮಗೆ ನೀರಿನ ಸಮಸ್ಯೆ ಉದ್ಬವಿಸುತ್ತೆ ಯಾಕಂದರೆ ಈ ಒಂದು ಬರಗಾಲದಂಥ ಸಂ ಕಾಲದಲ್ಲಿ ನಮಗೆ ನೀರು ನೀರಿನ ಸಮಸ್ಯೆ ಎದುರಾಗುತ್ತೆ ಆದರೆ ಎಲ್ಲ ಎಲ್ಲರು ಶುದ್ಧ ನೀರನ್ನೇ ಯೂಸ್ ಮಾ ಕುಡಿತಾರೆ ಮತ್ತು ಎಲ್ರು ಒಳ್ಳೇ ಗು ಉತ್ತಮ ಗುಣಮಟ್ಟದ ಆಹಾರವನ್ನು ಸಹ ತೊಗೊಂತಾರೆ ಯಾಕಂದರೆ ಚೆನ್ನಾಗಿ ಎಲ್ಲರು ಶುದ್ಧ ನೀರು ಮತ್ತು ಉತ್ತಮ ಗುಣಮಟ್ಟದ ಆಹಾರವನ್ನು ಯೂಸ್ ಮಾಡ್ಕೊಳೋದ್ ಯೂಸ್ ಮಾಡ್ಕೊಂಡು ತಯಾರು ಮಾಡ್ಕೊಂಡು ತಿಂತಾರೆ ಯಾಕಂದರೆ ಇಲ್ಲಿ ಹೆಚ್ಚಿನಾ ಹೆಚ್ಚಿನಾಂಶ ಮಲೆನಾಡು ಆಗಿರೋದ್ರಿಂದ ಅವರಿಗೆ ಎಲ್ಲ ರೀತಿಯಾದಂತಹ ವಸ್ತುಗಳು ದೊರೆ ದೋ ಲಭ್ಯವಾಗಿರುತ್ತೆ ದೊರೆಯುತ್ತೆ ಹಂಗಾಗಿ ಯಾರಿಗು ಅಷ್ಟು ಅಪೌಷ್ಠಿಕತೆಯಿಂದ ಸಮಸ್ಯೆಯಿಂದ ಯಾರು ಬಳಲ್ತಾ ಇಲ್ಲ ಎಲ್ಲರು ಉತ್ತಮ ಗುಣಮಟ್ಟದ ನೀರು ಮತ್ತು ಆಹಾರವನ್ನು ಸೇವಿಸ್ತಾ ಇದ್ದಾರೆ ಇಲ್ಲಿ ಆ ಈ ಈ ಒಂದು ಪ್ರದೇಶದಲ್ಲಿ ಯಾವುದೇ ಅದಂತಹ ತೊಂದರೆ ಆಗಿಲ್ಲ